ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೇಳು ಇಪ್ಪತ್ಮೂರು ಮೇ ಎರಡು ಸಾವಿರದ ಎರಡು ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕು ಹದಿನಾರು ಜನವರಿ ಎರಡು ಸಾವಿರದ ಹದಿನೇಳು